ಸರ್ಕಾರದಿಂದ ಇಂದು ಅನೇಕ ರೀತಿಯ ಸ್ಕಾಲರ್ಶಿಪ್ಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ ಹೆಣ್ಮಕ್ಕಳಿಗೆ ಯಾವುದಾದ್ರೂ ಒಂದು ಸ್ಕೀಮ್ ಅಂತ ಹೇಳೋದಾದರೆ ಉಳಿತಾಯ ಖಾತೆ ಬಗ್ಗೆ ಹೇಳ್ತೀನಿ ಸುಕನ್ಯ ಸಮೃದ್ಧಿ ಯೋಜನೆ ಅಂತ ಅಲ್ಲಿ ನೀವು ಹೆಣ್ಮಕ್ಕಳಿಗಾಗಿಯೇ ತೆರೆದಿರ್ತಕ್ಕಂತಹ ಯೋಜನೆ ಅದು ಅಲ್ಲಿ ನಾವು ಇನ್ನೂರೈವತ್ತು ರೂಪಾಯಿ ಕನಿಷ್ಠ ಹಾಗೂ ಒಂದೂವರೆ ಲಕ್ಷ ಗರಿಷ್ಠ ಹಣವನ್ನು ಅಲ್ಲಿ ನಾವು ಜಮೆ ಮಾಡ್ತಾ ಹೋಗ್ಬೋದು ಖಾತೆಯಲ್ಲಿ ಅದು ಹೆಣ್ಣು ಹತ್ತು ವರ್ಷದ ಒಳಗಿರತಕ್ಕಂಥ ಹೆಣ್ಮಕ್ಕಳಿಗೆ ಮಾತ್ರ ಇರತಕ್ಕಂತಹ ಸೌಲಭ್ಯ ಸೊ ಹಾಗಾಗಿ ಅದು ಹದಿನೈದು ವರ್ಷ ಕಟ್ಟಿದ್ದರೆ ನಮಗೆ ಇಪ್ಪತ್ತೊಂದು ವರ್ಷ ಆದ ನಂತರ ನಮಗೆ ಖಾತೆಯಲ್ಲಿ ಇರತಕ್ಕಂಥ ಹಣ ಹಣವನ್ನು ಹಿಂಪಡೆಯಬಹುದು ಎಂಟು ಪರ್ಸೆಂಟ್ ವಾರ್ಷಿಕ ಬಡ್ಡಿ ಅಲ್ಲಿ ನೀಡಲಾಗುತ್ತದೆ ಸೊ ಇದು ಒಂದು ಮತ್ತು ಇನ್ನೊಂದು ಮಹಿಳಾ ಸಮ್ಮಾನ್ ಯೋಜನೆ ಅಂತ ಎರಡು ವರ್ಷದ ಒಂದು ಠೇವಣಿ ಇಡತಕ್ಕಂಥ ಒಂದು ಖಾತೆಯನ್ನು ಹೆಣ್ಮಕ್ಕಳಿಗೆ ತೆರೀಲಿಕ್ಕೆ ಸೌಲಭ್ಯ ಇದೆ ಅಲ್ಲಿ ನಿಮಗೆ ಕೂಡ ಏಳು ಪಾಯಿಂಟ್ ಐದರಷ್ಟು ವಾರ್ಷಿಕ ಬಡ್ಡಿ ದರ ಇದೆ ಸೊ ಇವೆರಡು ಈ ಎರಡೂ ಸವಲತ್ತುಗಳು ಹೆಣ್ಮಕ್ಳಿಗೆ ಚೆನ್ನಾಗಿದೆ ಮತ್ತು ಇತ್ತೀಚಿಗೆ ಗೃಹಲಕ್ಷ್ಮೀ ಅಂತ ಯೋಜನೆಗಳು ಹೆಣ್ಮಕ್ಕಳಿಗಾಗಿಯೇ ಸರ್ಕಾರ ಬಿಟ್ಟು ಎರಡೆರಡು ಸಾವಿರದಂತೆ ಮಾಸಿಕ ಧನವನ್ನು ಅವರಿಗೆ ಒಂದು ಅಗತ್ಯಗಳ ಪೂರೈಕೆಗಾಗಿ ಬಿಡ್ತಾಯಿದ್ದಾರೆ ನಮ್ಮ ಸರ್ಕಾರ ಸೊ ಇದು ಹೆಣ್ಮಕ್ಕಳಿಗಾಗಿ ಹೆಣ್ಮಕ್ಳಿಗೆ ಅಂತನೇ ತುಂಬ ರಿಸೆರ್ವೇಶನ್ಸ್ ಮೀಸಲಾತಿ ಇದೆ ಸೊ ಬಹಳ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸುತ್ತಿದೆ